ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಿಖಿಲ್ ಅಂತ ನಾನು ಈಗ ನಮ್ಮ ಹಾಸನ ಜಿಲ್ಲೆಯಲ್ಲೇ ಇರುವ ಡೈರಿ ಸರ್ಕಲ್ ಹತ್ರ ಇರುವ ಶ್ರೀಮತಿ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಹಾಸನ ಅದೇ ಕಾಲೇಜ್ ಬಗ್ಗೆ ಮಾತಾಡ್ತಾಯಿದ್ದೀನಿ ಆಲ್ಮೋಸ್ಟು ಅದು ತುಂಬ ಹಳೆ ಕಾಲೇಜು ತುಂಬ ಐವತ್ತು ವರ್ಷದಿಂದ ಇದೆ ಆ ಕಾಲೇಜು ಆ ಕಾಲೇಜಲ್ಲಿ ನಮ್ಮ ಅಷ್ ಎಲ್ ವಿ ಪಿ ಕಾಲೇಜಲ್ಲಿ ನಮ್ಮ ದೇವೇಗೌಡರು ಸಹ ಅದೇ ಕಾಲೇಜಲ್ಲಿ ಓದಿರೋದು ಅದೊಂದು ನಮ್ಮ ಕಾ ಎಲ್ ವಿ ಪಿ ಕಾಲೇಜು ಹೆಮ್ಮೆ ಅಂಥ ವಿಷಯ ಸೊ ಅದಕ್ಕೆ ನೆಕ್ಷ್ಟೂ ಅದಾದ ತಕ್ಷಣ ನಾನೂ ಸಹ ಅದೇ ಎಲ್ ವಿ ಪಿ ಕಾಲೇಜಲ್ಲೇ ಓದಿದ್ದು ಅಲ್ಲಿ ಆಲ್ಮೋಸ್ಟು ನನ್ನದು ಅಂದರೆ ನಮ್ಮದು ಎಸ್ ಸಿ ಕ್ಯಾಸ್ಟು ಅದಕ್ಕೆ ಸ್ವಲ್ಪ ಫೀಸ್ಗಳೆಲ್ಲ ಕಡಿಮೆ ಹಾಗಾಗಿ ನಾನು ಆ ಕಾಲೇಜಲ್ಲೇ ನನಗ್ ಸೀಟ್ ಸಿಗ್ತು ಹಂಗಾಗಿ ಕೌನ್ಸಿಲಿಂಗೆಲ್ಲ ಇತ್ತು ಫಸ್ಟ್ ರೌಂಡಲ್ಲಿ ನನಗೆ ಚಿಕ್ಕಮಂಗ್ಳೂರಲ್ಲಿ ಸೀಟ್ ಸಿಕ್ಕಿತ್ತು ಅದಾದ ಮೇಲೆ ಮತ್ತೆ ನಾನು ನಾಲ್ಕನೇ ರೌಂಡಿಗೆ ಬಂದೆ ಅವಾಗ ಇಲ್ಲೇ ಹಾಸನಲ್ಲೆ ಎಲ್ ವಿ ಪಿಯಲ್ಲಿ ಸಿವಿಲ್ ಎಂಜಿನಿಯರಿಂಗಿಗೆ ಸೀಟ್ ಸಿಗ್ತು ತುಂಬ ಖುಷಿಯಾಯಿತು ನನ್ನ ಏಮ್ ಇದ್ದಿತ್ತು ಅದೇ ಸಿವಿಲ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಸೊ ಅದಕ್ಕೇ ಸೀಟ್ ಸಿಗ್ತು ಅಲ್ಲಿಗೆ ಜಾಯ್ನಾದೆ ಅದೇ ಕಾಲೇಜಲ್ಲಿ ಓದಿದೆ ಫೀಸ್ ಏನೂ ಆ ಥರ ಏನೂ ಇಲ್ಲ ಅಂದರೆ ಜನ್ರಲ್ಗಾದರೆ ನಾಲ್ಕುವರೆ ಸಾವಿರ ಕಟ್ಟಿಸ್ಕಳ್ತಾರೆ ಆಮೇಲೆ ಎಸ್ ಸಿಯವ್ರಿಗೆಲ್ಲಾದ್ರೆ ಮಾಮೂಲಿ ಏನಿಲ್ಲ ನಾನೂರೈವತ್ತು ನಾನೂರು ಅರುವತ್ತು ಎಷ್ಟೋ ತಗೊಳ್ತಾರೆ ಇನ್ನು ಅಲ್ಲಿ ಕಾಲೇಜಲ್ಲಿ ಇನ್ನು ಯೂನಿಫಾಮ್ ಎಲ್ಲ ಸ್ವಲ್ಪ ಅದು ಕಾಸ್ಟ್ಲಿಯೇ ಒಂದುವರೆ ಸಾವಿರ ಯೂನಿಫಾಮು ಎರಡು ಜೊತೆ ಯೂನಿಫಾಮ್ ಕೊಡ್ತಾರೆ ಮತ್ತು ಅಲ್ಲಿ ಆಲ್ಮೋಸ್ಟು ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಎಲ್ ವಿ ಪಿ ಕಾಲೇಜಲ್ಲಿ ಟೀಚರ್ಸ್ಗಳು ಒಳ್ಳೆಯ ಗುಡ್ ಟೀಚರ್ಸು ಚೆನ್ನಾಗಿ ಟೀಚ್ ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ಆ ಕಾಲೇಜಲ್ಲಿ ಓದಕ್ಕೆ ನಾನು ನನ್ನ ಕಾಲೇಜಲ್ಲಿ ತುಂಬ ಎಂಜಾಯ್ ಮಾಡಿದ್ದೀನಿ ಆಲ್ಮೋಸ್ಟು ಕಾಲೇಜಲ್ಲಿ ಸಿಸ್ಟಮ್ಸೆಲ್ಲ ಇರುತ್ತೆ ಮಾತ್ರ ಕಾಲೇಜ್ ಟೈಮಿಂಗ್ಸ್ ಯಾವ ಥರ ಅಂದರೆ ಬೆಳಿಗ್ಗೆ ಎಂಟುವರೆ ಆಲ್ಮೋಸ್ಟ್ ಸಬ್ಜೆಕ್ಟು ಒಂಬತ್ತು ಗಂಟೆಯಿಂದ ಐದು ಗಂಟೆ ತನಕ ಕಾಲೇಜಲ್ಲಿ ಹಿಂಗಾಗಿ ನನಗೆ ತುಂಬ ಖುಷಿ ನಂಗೆ ಆ ಕಾಲೇಜಲ್ಲಿ ಓದಕ್ಕೆ ಎಲ್ಲ ಹುಡುಗ್ರು ತುಂಬ ಜನನು ಆ ಕಾಲೇಜಿಂದ ಹೋಗಿ ಒಳ್ಳೊಳ್ಳೆಯ ಉನ್ನತ ಹುದ್ದೆಯಲ್ಲಿ ಇದ್ದು ಇದ್ದಾರೆ ನಮ್ಮ ರಿಲೇಷನ್ಗಳಲ್ಲೇ ತುಂಬ ಇಂಜಿನಿಯರಿಂಗು ಅಂದರೆ ಆ ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮ ಮುಗಿಸ್ಕಂದು ಹೊರ್ಗಡೆ ಮೈಸೂರಲ್ಲಿ ಇಂಜಿನಿಯರಿಂಗ್ ಮಾಡ್ಕೊಂಡು ಈಗ ಅವನೂ ಸಹ ಬೆಂಗ್ಳೂರಲ್ಲೇ ಇಂಜಿನಿಯರಿಂಗ್ ಆಗವ್ನೆ ಸೊ ಇನ್ನೊಬ್ಬ ಎಲೆಕ್ಟ್ರಿಕಲ್ ಮಾಡ್ಕೊಂಡು ಅವನೂ ಈಗ ಸಕ್ಲೇಶಪುರ್ದಲ್ಲೇ ವರ್ಕ್ ಮಾಡ್ತಾನೆ ಹಿಂಗೆ ಆ ಕಾಲೇಜಿಂದ ಎಲ್ಲ ಆಲ್ಮೋಸ್ಟು ಓದಿರೋರೆಲ್ಲ ಒಳ್ಳೆಯ ಉನ್ನತ ಹುದ್ದೆಯಲ್ಲೇ ಇದ್ದಾರೆ ನಾನೂ ಸಹ ಅದೇ ಕಾಲೇಜಲ್ಲಿ ಓದಿದ್ದು ಸೊ ಅದಕ್ಕೆ ತುಂಬ ಖುಷಿ ನನಗೆ ನಮ್ಮ ಎಲ್ ವಿ ಪಿ ಕಾಲೇಜ್ ಬಗ್ಗೆ ಮಾತಾಡಕ್ಕೆ ಅಂದರೆ ತುಂಬ ಖುಷಿ ಮತ್ತು ಆ ಟೀಚರ್ಸ್ಗಳೂ ಅಷ್ಟೇ ಒಳ್ಳೆಯ ಚೆನ್ನಾಗಿ ಟೀಚ್ ಮಾಡ್ತಾರೆ ಅವ್ರ ಪಾಠ ಎಲ್ಲ ಕೇಳಕ್ಕೆ ತುಂಬ ಖುಷಿಯಾಗುತ್ತೆ ಇನ್ನು ಪ್ರಾಕ್ಟಿಕಲ್ ಇದ್ದಾಗ್ಲೂ ಅಷ್ಟೇ ನೀಟಾಗಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆಲ್ಮೋಸ್ಟು ನಾವು ಎಲ್ಲ ಚನ್ನಾ ಎಲ್ಲ ಕ್ಲಾಸನ್ನೂ ಅಟೆಂಡ್ ಮಾಡ್ತಾಯಿದ್ವಿ ನಮ್ಮ ಕಾಲೇಜಲ್ಲಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಕಾಲೇಜ್ ಅಂತ ಹೇಳ್ತಿನಿ ಅದಾದ ಮೇಲೆ ನೆಕ್ಸ್ಟು ಎಲ್ ವಿ ಪಿ ಕಾಲೇಜು ಅದಾದ ಮೇಲೆ ನೆಕ್ಸ್ಟು ಇನ್ನು ಬೇರೆ ಇನ್ನು ಅದು ಬಿಟ್ಟರೆ ಬೇರೆ ಬ್ರಾಂಚವ್ರು ಟೀಚರ್ಸ್ಗಳು ಹೆಂಗೆ ಏನಂತ ಗೊತ್ತಿಲ್ಲ ನಮ್ಮ ಸಿವಿಲ್ ಬ್ರಾಂಚ ಟೀಚರ್ಸ್ಗಳು ತುಂಬ ಒಳ್ಳೆಯ ಟೀಚರ್ಸ್ಗಳು ತುಂಬ ಚೆನ್ನಾಗಿ ಸ್ಟೂಡೆಂಟ್ಗಳನ್ನ ತಮ್ಮ ಮಕ್ಳು ಥರ ನೋಡ್ಕೊಂಡು ಅವರು ಮೇಯ್ನು ಸ್ಟೂಡೆಂಟ್ಗಳು ಬೇರೆ ಕಾಲೇಜ್ಗಳಲ್ಲಿ ಅಲ್ಲಾದ್ರೆ ಅವ್ರು ಅವ್ರು ಓದಿದ್ರೆ ಓದ್ತಾರೆ ಬಿಟ್ಟರೆ ಬಿಡ್ತಾರೆ ಅಂತ ಸುಮ್ಮನಾಗೋರು ಆದರೆ ನಮ್ಮ ಕಾಲೇಜಲ್ಲಿ ಆ ಥರ ಅಲ್ಲ ಅವರು ಟೀಚರ್ಸ್ಗಳು ಅವ್ರ ಮಕ್ಕಳು ಥರ ಟ್ರೀಟ್ ಮಾಡ್ತಾರೆ ಅಂದರೆ ಅವ್ರಿಗೂ ಓದಿ ಒಳ್ಳೆಯ ಉನ್ನತ ಹುದ್ದೆಗಳು ಬೇಕು ಅಂತ ಅವ್ರ ಟೀಚರ್ಸ್ಗಳು ಅದೇ ಥರ ನಮ್ಮ ಎಲ್ ವಿ ಪಿ ತುಂಬ ಇಂಪ್ರೂವ್ ಆಗಿದೆ ಸ್ವಲ್ಪ ಟೈಮು ನಮ್ಮ ಎಲ್ ವಿ ಪಿ ಕಾಲೇಜನ್ನು ಮಚ್ಚಬೇಕು ಅಂತೆಲ್ಲ ಮಾಡಿದ್ರು ಅದಕ್ಕೋಸ್ಕರ ಅದು ಮುಚ್ಚಬೇಕು ಅಂತ ಮಾಡಿದ್ರು ಆದರೆ ನಮ್ಮ ದೇವೇಗೌಡರು ಆ ಕಾಲೇಜಲ್ಲಿ ಓದಿದ್ದರಿಂದ ಅಂತೂ ಕಾಲೇಜ್ನ ಕ್ಲೋಸ್ ಮಾಡಕ್ಕೆ ಅವಕಾಶ ಆಗಿಲ್ಲ ಅದಕ್ಕೆ ಇನ್ನು ನೆಕ್ಸ್ಟು ಬೇರೆ ಕಡೆ ಅಂದರೆ ಬೇರೆ ಕಡೆ ಕಾಲೇಜ್ಗಳೆಲ್ಲ ಯಾವ ಥರ ಇದಾವೋ ಏನೋ ಗೊತ್ತಿಲ್ಲ ನಾನು ಓದಿದ ಪ್ರಕಾರ ನನಗ್ ಅನ್ಸಿದ್ರ ಪ್ರಕಾರ ನನಗೆ ಎಲ್ ವಿ ಪಿ ಕಾಲೇಜು ತುಂಬ ಚೆನ್ನಾಗಿದೆ ಹೆಚ್ ಓ ಡಿಗಳು ನಾವು ಇದ್ದಾಗ ಅಂದರೆ ನಾವು ಫಸ್ಟ್ ಇಯರು ಸೆಕೆಂಡ್ ಇಯರು ಇದ್ದಾಗ ಎಚ್ ಓ ಡಿ ಅಷ್ಟೇನೂ ಸ್ಟ್ರಿಕ್ಟ್ ಇರಲಿಲ್ಲ ಫೈನಲ್ ಇಯರಿಗೆ ಬಂದ ಮೇಲೆ ಒಬ್ರು ಎಚ್ ಓ ಡಿ ಬಂದರು ಅವ್ರಂತೂ ತುಂಬ ಸ್ಟ್ರಿಕ್ಟು ಆದರೂ ಸ್ಟ್ರಿಕ್ಟ್ ಅಂದ್ರೂ ಅವ್ರಂತು ಒಳ್ಳೆಯ ಮನುಷ್ಯ ಮಾತ್ರ ತುಂಬ ಕೋಪ ಅವರಿಗೆ ಆದರೆ ಒಳ್ಳೆಯ ಮನುಷ್ಯ ಮಾತ್ರ ಅವ್ರ ಉದ್ದೇಶ ಎಲ್ಲರೂ ಪಾಸಾಗಿ ಓದಬೇಕು ಅಂತ ಉದ್ದೇಶ ಸೊ ಅದಕ್ಕೆ ಒಳ್ಳೆಯ ಮಾಸ್ ಸರ್ರು ಅಂತ ಹೇಳ್ತಿನಿ ಅದಾದ ಮೇಲೆ ಆಲ್ಮೋಸ್ಟು ಎಲ್ ವಿ ಪಿ ಒಳ್ಳೆಯ ಕಾಲೇಜೇ ಅದ್ರ ಬಗ್ಗೆ ಏನೂ ಮಾತಾಡಂಗೇನೂ ಇಲ್ಲ